ಸರ್ಕಾರದವ್ರ್ಗೆ ರೋಗಗಳ ಬಗ್ಗೆ ಬರೊ ಮನೆಗೆ ಬ ಮನೆಗೆ ಬರ್ತಾರೆ ಮನೆಗೆ ಬಂದು ಮಕ್ಕಳಿಲ್ಲ ಉಂಟಾ ಆಶಾಕರ್ತರು ಬರ್ತಾರಲ್ಲ ಆಶಾಕರ್ತರು ಅವರು ಬರ್ತಾರೆ ಮನೆಗೆ ಮತ್ತೆ ಶಿಶ್ವಾರದವ್ರ್ ಸಹ ಬರ್ತಾರೆ ಇಂಥ ಮಕ್ಕಳಿದ್ದಾರಾ ನೀವು ಹೇಗಿದ್ದೀರಿ ಅಂತ ಕೇಳಿಕೊಂಡು ಬರ್ತಾರೆ ಮನೆಯಲ್ಲಿ ಆಚೆ ಈಚೆ ನೀರು ಇರಬಾರ್ದು ಮಕ್ಕಳಿಗೆ ಪೋಲ್ಯೊ ಲಸಿಕೆ ಹಾಕಿ ಮತ್ತು ಮಕ್ಕಳಿಗೆ ಇದು ಡ್ರಾಪ್ಸು ಹಾಕಿ ಅಂತ ಹೇಳಿಕೊಂಡು ಬರ್ತಾರೆ ಎಷ್ಟು ವರ್ಷದ ಮಕ್ಕಳುಂಟು ಮತ್ತೆ ಈ ನಿಮಗೆ ನೀವು ಎಷ್ಟು ಜನ ಇದ್ದೀರಿ ನಿಮಗೆ ಯಾವ ಸ್ ಕಾಯಿಲೆ ಇದೆ ಚಕ್ ಬ್ಲಡ್ ಸಶ್ಟ್ ಮಾಡ್ತೀರಾ ಅಂತ ಕೇಳಿಕೊಂಡು ಬರ್ತಾರೆ ಮತ್ತೆ ನಮ್ಮ ಮನೆಯಲ್ಲಿ ಎರಡು ಮಕ್ಕಳಿದ್ದಾರೆ ಮೂರು ಒಂದು ಎರಡು ವರ್ಷದ್ದು ಮಗು ಉಂಟು ಅದಕ್ಕೆ ಈಗ ಎರಡನೇ ಇಂಜೆಷನ್ ಆಯಿತು ಆದ ಅವರು ಬಂದು ಹೇಳ್ತಾರೆ ಈಗ ಈ ಮಗುವಿಗೆ ಎರಡು ವರ್ಷ ಆಯಿತು ಅಲ್ಲಿಗೆ ಬನ್ನಿ ಗಾರ್ಮೆಂಟ್ ಆಸ್ಪತ್ರೆಗೆ ಅಲ್ಲಿ ಬಂದು ಕೊಡ್ತಾರೆ ಇಂಜೆಷನ್ ಮತ್ತೆ ಅದೂ ಅದ್ರದ್ದಾಯ್ತು ಈ ಈ ಹುಡುಗಿಗೆ ಐ ಹತ್ತು ವರ್ಷ ಅವಳಿಗೆ ಸಹ ಇಂಜೆಷನ್ ಆಯಿತು ಮತ್ತೆ ನಮ್ಮನ್ನು ಸಹ ಬ್ಲಡ್ ಸಶ್ಟ್ ಮಾಡ್ತಾರೆ ಮನೆಯಲ್ಲಿ ಬಂದು ನಿಮಗೆ ಅದು ಕಾಯಿಲೆ ಉಂಟಾ ಇದು ಕಾಯಿಲೆ ಉಂಟಾ ಎಂತ ಆದ್ದುಂತ ಕೇಳ್ತಾರೆ ಆಗ ನಾವು ಎಂತ ಹೇಳೋದು ಬ್ಲೆಡ್ ಬ್ಲೆಡ್ ತೆಗಿಯಿರಿ ಅಂತ ಹೇಳ್ತೇವೆ ಮತ್ತೆ ಅವ್ರು ಬಂದು ತೆಗೀತಾರೆ ಮತ್ತೆ ನಾವು ಆಸ್ಪತ್ರೆಗೆ ನಾವು ಸಹ ಹೋಗ್ತೇವೆ ಅಲ್ಲಿ ಈಗ ಕೊರೊನ ಇರುವಾಗ ಸುಮಾರು ಸಲ ಹೋಗಿದ್ದೇವೆ ಮೂರು ಇಂಜೆಷನ್ ಆಗಿದೆ ಕೆಲವರಿಗೆ ಎರಡೂ ಆಗದೆ ಕೆಲವರಿಗೆ ಮೂರು ಆಗಿದೆ ಹಾಗೆ ನಮಗೆ ಎರಡು ಎರಡು ಇಂಜೆಷನ್ ಆಗಿದೆ ಈಗ ಅದರ ಚಿಂತೆ ಏನಿಲ್ಲ ಈಗ ಮತ್ತು ಮತ್ತೆ ಮಕ್ಕಳಿಗೆ ಎರ ಈಗ ಫೆಬ್ರವರಿಯಲ್ಲಿ ಲಸಿಕೆ ಉಂಟು ಹೇಳ್ತಾರೆ ಲಸಿಕೆ ಕೊಡಲಿಕ್ಕೆ ಸಹ ಅವರು ಬರ್ತಾರೆ ಹೋಗದಿದ್ದರೆ ಇಷ್ಟೆ